ನಾನು ಭವಿಷ್ಯದಲ್ಲಿ ಇನ್ನೂ ಹಲವಾರು ರೀತಿಯ ಕಸೂತಿ ಮತ್ತು ಕಲೆ ಮತ್ತು ಹೊಲಿಗೆ ತಂತ್ರಗಳನ್ನು ಕಲಿಯಲು ಬಯಸು ಬಯಸ್ತೀನಿ ನಾನು ಹೊಲಿಗೆಯಲ್ಲಿ ಚೂಡಿದಾರ್ ಬ್ಲೌಸ್ ಲಂಗ ದಾವಣಿ ಇನ್ನಿತರ ವಿಧ ವಿಧದ ಶೈಲಿಯ ಬಟ್ಟೆಗಳನ್ನು ಹೊಲಿಯುವುದು ಕಲಿಯಬೇಕು ಅಂತ ಆಸೆ ಇದೆ ಕಸೂತಿಯಲ್ಲಿ ಮ್ಯಾಟ್ ಹಾಕೋದು ಶೆಟರ್ ಹೆಣಿಯೋದು ಇದೆಲ್ಲ ಇನ್ನೂ ವಿಧ ವಿಧದ ಕಸೂತಿಗಳನ್ನ ಕಲಿಯಬೇಕು ಅಂತ ಆಸೆ ಇದೆ